ಕ್ರೀಡಾ ಪಂದ್ಯಗಳಲ್ಲಿ ಈ ಕ್ರೀಡಾ ಪಂದ್ಯಗಳಂದ ತಕ್ಷಣ ನೆನ್ಪಾಗೋದು ನಮಗೆ ಕ್ರಿಕೇಟ್ ಕಬಡ್ಡಿ ಖೋ ಖೋ ಬ್ಯಾಟ್ಮಿಟನ್ ಹಾಕ್ಕಿ ಇವೆಲ್ಲವೂ ಒಂದು ಕ್ರೀಡಾ ಪಂದ್ಯಗಳು ಅಂದರೆ ಆಟ ಸೋ ನಂಗೆ ಅಂತೂ ಅದರಲ್ಲಿ ಎಲ್ಲದ್ಕಿಂತ ಹೆಚ್ಚಾಗಿ ಇಷ್ಟ ಆಗುವಂಥದ್ದು ನನಗೆ ಅಂದರೆ ಕಬಡ್ಡಿ ಕಬಡ್ಡಿ ಅಂದರೆ ನನ್ಗೆ ಭಾಳ ಇಷ್ಟ ಸೋ ಕಬಡ್ಡಿ ಅದು ಕಬಡ್ಡಿ ಅಪೋಸಿಟ್ ಟೀಮ್ ಆಗಿರಲಿ ಮತ್ತು ಪ್ಲೇಯರ್ ಆಡೋ ಆಟ ಆಟಗಾರರಾಗಿರಲಿ ಅವರ ತಲೆ ನಾವು ಯಾವ ರೀತಿ ಆಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿ ಆಡೋದಾಗಿರಲಿ ನಂಗೆ ಎಲ್ಲನೂ ಇಷ್ಟ ಆಗ್ತೈತಿ ಕಬಡ್ಡಿ ಒಳಗೆ ಸೋ ಬೋನಸ್ ಗೆರೆ ಮುಟ್ಟೋದಾಗಿರ್ಲಿ ಅದರ ಆ ಪ್ರಯೋಜನ ಕಬಡ್ಡಿ ಆಡೋದರಿಂದ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ ಮತ್ತು ಯಾವುದನ್ನ ಯಾವ ರೀ ಯಾರನ್ನು ಯಾವ ರೀತಿ ಮುಟ್ಟಬೇಕು ಯಾವ ಟೈಮಲ್ಲಿ ಮುಟ್ಟಬೇಕು ಅನ್ನೋದನ್ನು ಅದು ನಮಗೆ ತಿಳಿದಿರ್ಬೇಕು ಆ ಕಬಡ್ಡಿ ಆಟದಲ್ಲಿ ಸೋ ಅದಂದ್ರೆ ನಂಗೆ ಕಬಡ್ಡಿ ಅಂದರೆ ತುಂಬ ಇಷ್ಟ ಆಗುತ್ತೆ ಇನ್ನೂ ಬ್ಯಾಟ್ಮಿಟನ್ ಮತ್ತು ಬ್ಯಾಟ್ಮಿಟನ್ ಅಂದರೂ ಅಲ್ಲಿ ಆಬಿಯಸ್ಲಿ ಎಲ್ಲರಿಗೂ ಇಷ್ಟ ಯಾಕೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಆಡುವಂಥ ಆಟ ಅಂದರೆ ಬ್ಯಾಟ್ಮಿಟನ್ ಖೋ ಖೋನೂ ಆಡ್ತಾರೆ ಕಬಡ್ಡಿನೂ ಆಡ್ತಾರೆ ಆದರೆ ಇಷ್ಟಪಟ್ಟು ಆಡೋದು ಅಥ್ವಾ ಹೊರಗಡೆ ಎಲ್ಲಾದರೂ ಹೋಗಿ ಆಟ ಆಡುವಾಗ ಏನಾದರೂ ಏನಾದರೂ ಆಟ ಆಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ಹಾಂ ಬ್ಯಾಟ್ಮಿಟನ್ ಆಡೋಣ ಅಥ್ವಾ ಲಗೋರಿ ಆಡೋಣ ಅನ್ನೋದು ಅನ್ನೋದು ತುಂಬ ಜಾಸ್ತಿ ಲಗೋರಿ ಬ್ಯಾಟ್ಮಿಟನ್ ಮತ್ತು ಮುಟ್ಟಾಟ ಆಟ ಆಡೋದು ಅದೆಲ್ಲ ಆಟ ಆಡೋದು ಎಲ್ಲರಿಗೂ ಕಾಮನ್ ಬಟ್ ಅದರಲ್ಲಿ ನಮ್ಮ ದೇಶದ ಆಟಗಳು ಆಟಗಳಲ್ಲಿ ಬರೋದು ಆಟಗಳು ಯಾವುವು ಅಂತಂದರೆ ಇವೆ ಎಲ್ಲದಕ್ಕಿಂತ ಸ್ ಟಿ ವಿಲ್ ನೋಡ್ತೀವಿ ಟಿ ವಿಲಿ ಬರುವಂಥದ್ದು ಅಥ್ವಾ ಪೇಮಸ್ ಆಗಿರುವಂಥದ್ದು ಅಂದರೆ ಆ ಗೇಮ್ಗಳು ಆಟಗಳಂದರೆ ಕಬಡ್ಡಿ ಖೋ ಖೋ ಮತ್ತು ಹಾಕ್ಕಿ ಮತ್ತು ಕ್ರಿಕೆಟ್ ಸೋ ಕ್ರಿಕೆಟ್ ಅಂದರೆ ಯಾರಿಗೆ ಇಷ್ಟವಿಲ್ಲ ಎಲ್ಲರಿಗೂ ಇಷ್ಟ ತುಂಬ ಅಂದರೆ ತುಂಬ ಇಷ್ಟ ಕ್ರಿಕೆಟ್ ಅಂದರೆ ಎಲ್ಲರಿಗೂ ಇಷ್ಟ ಅದರಲ್ಲಿ ಟೀಮ್ಗಳಿರುತ್ತಲ್ಲ ಅದರಲ್ಲೂ ಒಬ್ಬೊಬ್ರದು ಒಬ್ಬೊಬ್ರು ಫ್ಯಾನ್ಸ್ ಇರ್ತಾರೆ ಕೋಲ್ ಕೊಹ್ಲಿ ಆಗಿರಲಿ ವಿರಾಟ್ ಆಗಿರಲಿ ದೋಣಿ ಆಗಿರಲಿ ಇವರು ಒಬ್ಬೊಬ್ಬರು ಅವ್ರು ಒಬ್ಬೊಬ್ರು ಆಟಗಾರರಿಗೆ ಫ್ಯಾನ್ಸ್ ಇರ್ತಾರಲ್ಲವಾ ಸೋ ಅದು ಅಂತೂ ಇಷ್ಟ ಆಗುತ್ತೆ ಟಿ ವಿಲಿ ನೋಡೋಕ್ಕಿಂತ ಲೈವಾಗಿ ನೋಡೋದು ಇನ್ನೂ ತುಂಬ ಚೆನ್ನಾಗಿರತ್ತೆ ಲೈವಲ್ಲಿ ನೋಡಿದರೆ ಹಾಂ ಅವ್ರುನು ನಾವು ನೋಡ್ದಂಗೆ ಆಗುತ್ತೆ ಆದರೆ ಕೊಹ್ಲಿ ವಿರಾಟ್ ಮತ್ತು ಅಲ್ಲಿ ಆಡುವಂಥ ಎಲ್ಲರ್ನೂ ನೋಡಿದಂಗೂ ಆಗುತ್ತೆ ಅಥ್ವಾ ರಿಯಲ್ ಆಗಿ ನೋಡಿದಂಗೂ ಆಗುತ್ತೆ ಅಥವಾ ನಾವೂ ಆಗಿ ಆಟದಲ್ಲಿ ನಾವೂ ಕೂತು ಪ್ರೇಕ್ಷಕರಾಗಿ ನಾವು ಕುಂತು ನೋಡಿದ್ವಿ ಅನ್ನೋ ಖುಷಿಯೂ ನಮ್ಗೆ ಇರುತ್ತೆ ಎಲ್ಲದ್ಕಿಂತ ಹೆಚ್ಚಾಗಿ ನಮ್ಮ ನಮ್ಮ ನಾವು ಇಷ್ಟ ಪಡುವಂಥೋರನ್ನ ನೇರವಾಗಿ ನೋಡಿದ್ವಿ ಅನ್ನೋ ಖುಷಿ ನಮ್ಗೆ ಇರುತ್ತೆ ಇನ್ನೂ ಏನು ಕಬಡ್ಡಿ ಕಬ್ಬಡ್ಡಿ ಬಗ್ಗೆ ಹೇಳಬೇಕು ಅಂತಂದರೆ ಟಿ ವಿಲೇನೋ ನೋಡೋದಕ್ಕಿಂತ ಎಲ್ಲ ಸ್ಕೂಲ್ ಕಾಲೇಜ್ ಮತ್ತು ಐ ಸ್ಕೂಲ್ ಅಲ್ಲೆಲ್ಲ ಆಟ ಆಡಿ ಆಟ ಆಡಿರ್ತೀವಿ ನಾವು ಅದೇ ಅದ್ರ ಬಗ್ಗೆ ಅಂತೂ ಗೊತ್ತೇ ಇದ್ದೇ ಇರುತ್ತೆ ಖೋ ಖೋ ಆಗಿರಲಿ ಕಬಡ್ಡಿ ಆಗಿರಲಿ ಅದ್ರ ಬಗ್ಗೆ ಅಂತೂ ಎಲ್ಲರಿಗೂ ನಾಲೇಜ್ ಇದ್ದೇ ಇರುತ್ತೆ ಯಾಕಂದರೆ ಸ್ಕೂಲ್ ಹೈ ಸ್ಕೂಲ್ ಕಾಲೇಜ್ನಲ್ಲಿ ಅಂತೂ ನಾವು ಅದನ್ನು ಆಟಾಡಿರ್ತೀವಿ ಮತ್ತು ಆಗ ಆ ಗೇಮ್ ಬಂದಾಗ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ವಿಚಾರಗಳು ಭಾಳ ಇರ್ತೈತಿ ಏ ನಾನೂ ಆಟಾಡ್ಬೇಕು ನಾನೂ ಗೆಲ್ಬೇಕು ನಾನೂ ಕಪ್ ಗೆಲ್ಬೇಕು ನಾನು ನಮ್ಮ ಟೀಮನ್ನು ಗೆಲ್ಲಸ್ಬೇಕು ಅನ್ನೋ ರೀತಿ ಒಳಗೆ ನಾವು ಆಟಾಡ್ತಿರ್ತೀವಿ ಸೋ ಆವಾಗ ಸ್ಕೂಲ್ಗಿಂತ ಕಾಲೇಜ್ಗಿಂತ ಹೈಸ್ಕೂಲ್ನಲ್ಲಿ ಪ್ರಿಪೇರ್ ಆಗ್ತೇವೇ ನಾವು ಭಾಳ ಚೆನ್ನಾಗಿ ಪ್ರಿಪೇರ್ ಆಗೋದೆಲ್ಲಿ ಗೇಮ್ಗಳ್ ಒಳಗಂದ್ರೆ ಆಟಗಳೊಳಗ್ ನಾವು ಪ್ರಿಪೇರ್ ಆಗೋದೆಲ್ಲಿ ಅಂದ್ರೆ ಐ ಸ್ಕೂಲೊಳಗೆ ಸೋ ಹೈ ಸ್ಕೂಲ್ ಒಳಗೆ ಆಟ ಅಡ್ತಾ ಆಡ್ತಾ ಆಡ್ತಾ ನಾವು ಆ ಗೇಮ್ಗಳನ್ನ ಆ ಆಟಗಳನ್ನು ಇಷ್ಟಪಡಕ್ಕೆ ಶ್ಟಾಟ್ ಮಾಡ್ತೀವಿ ಇನ್ನು ಪರ್ಸ್ನಲ್ ಆಗಿ ನಾವೂ ಅದನ್ನ ಪರ್ಸ್ನಲ್ ಆಗಿ ತಗೊತೀವಿ ಓ ನಾನೂ ಹಿಂಗ್ ಆಟಾಡಬೇಕು ಅನ್ನೋ ರೀತೀಲಿ ಆಟಾಡ್ತಾ ಆಟಾಡ್ತಾ ಆಟಾಡ್ತಾ ನಾವು ನಮಗೂ ಈ ರೀತಿ ಟಿ ವಿಲಿ ಬರಬೇಕು ಅನ್ನೋದು ವಿಚಾರಗಳಿರತ್ತೆ ಎಲ್ಲದ್ಕಿಂತ ಹೆಚ್ಚಾಗಿ ನಾವು ಏನಾದರೂ ನೋಡಿ ಗೇಮ್ ಗೇಮ್ ಆಟಾಡೋದನ್ ಅಂದರೆ ಸ್ಪೋರ್ಟ್ಸ್ ಏನಾದರೂ ನೋಡಬೇಕು ಅಂತಂದರೆ ಬರೇ ಟಿ ವಿಲೇ ನೋಡೋದಾಗುತ್ತೆ ಅದನ್ನು ಹೊರತಾಗಿ ಅದನ್ನು ಬಿಟ್ಟು ನಾವು ನೇರ್ವಾಗಿ ನೋಡಬೇಕು ಅನ್ನೋದು ಆಸೆ ಇರತ್ತೆ ಆದರೆ ಎಲ್ಲರಿಗೂ ಅದು ಚಾನ್ಸ್ ಸಿಗೋದಿಲ್ಲ ಇನ್ನು ಯೂಟೂಬ್ ಇನ್ನು ಟಿವಿ ಏನಾದರೂ ಮನೆಯಲ್ಲಿಲ್ಲ ಅಥವಾ ಪ್ರಾಬ್ಲಮ್ ಇರುತ್ತಲ್ಲವಾ ಸೋ ಟಿವಿ ಏನಾದರೂ ಇಲ್ಲ ಅಂತಂದರೆ ನಾವು ನೇರ್ವಾಗಿ ನೋಡೋಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಏನಾದರೂ ನೇರ್ವಾಗಿ ನೋಡೋಕ್ಕಾಗಿಲ್ಲ ಟಿ ವಿಲಿ ನೋಡೋಕ್ಕಾಗಿಲ್ಲ ಅಂದರೆ ಇನ್ನು ಎಲ್ರ ಕೈಲೂ ಮೊಬೈಲು ಇದ್ದೇ ಇರುತ್ತೆ ಆಬಿಯಸ್ಲಿ ಎಲ್ರ ಕೈಲಿ ಮೊಬೈಲ್ ಇದ್ದೇ ಇರುತ್ತೆ ಆ ಮೊಬೈಲಲ್ಲಿ ನಮ್ಗೆ ಇಷ್ಟ ಆದಂತಹ ಗೇಮ್ಗಳನ್ನ ರಿಪೀಟ್ ಶೋನೂ ನೋಡ್ಬೋದು ಅಥ್ವಾ ಲೈವ್ ಶೋನೂ ನೋಡ್ಬೋದು ವೂ ನೋಡ್ಬೋದು ರಿಪೀಟೂ ನೋಡ್ಬೋದು ಇನ್ನು ರಿಪೀಟ್ ನೋಡೋಕ್ಕಿಂತ ಆ ಕ್ಷಣಕ್ಕೆ ಆಡ್ತಾ ಇರುವಂಥ ಗೇಮನ್ನ ನೋಡೋದು ಇಂಟ್ರಸ್ಟಿಂಗ್ ಭಾಳ ಇಂಟ್ರಸ್ಟ್ ಇರ್ತೈತಿ ಯಾಕಂದರೆ ಓ ಈಗ ಹಿಂಗ್ ಹೊಡಿಬೋದೇನೋ ಹಿಂಗೆ ಮಾಡ್ಬೋದೇನೋ ಇಷ್ಟು ಸ್ಕೋರ್ ಮಾಡ್ಬೋದೇನೋ ಅಂತ ನಾವು ಕಾಯ್ತಾ ಕುಂತಿರ್ತೀವಿ ಇನ್ನೇನಾದರೂ ರಿಪೀಟ್ ಶೋ ನೋಡುವಾಗ ಓ ಯಾರಾದರೂ ಬಂದು ಏ ಇದು ರಿಪೀಟ್ ಆಗಿದೆ ಇದೇನಾದರೂ ಮುಗಿದಿದೆ ಅಂತ ಹೇಳಿದ್ರೆ ಹೌದಾ ಅಂತ ಬೇಜಾರಾಗುತ್ತೆ ಎಲ್ಲದ್ಕಿಂತ ಹೆಚ್ಚಾಗಿ ನಾವು ಲೈವ್ ನೋಡೋದಾಗಿರಲಿ ಲೈವ್ ನೋಡೋದೇ ಭಾರಿ ಉತ್ತಮ ಅಂತ ನಂಗೆ ಅನಿಸ್ತೈತಿ ಇನ್ನು ಯೂಟೂಬ್ ಯೂಟೂಬ್ನಲ್ಲಿ ಸರ್ಚ್ ಮಾಡಿದರೆ ಯಾರು ಸಿಗಲ್ಲ ಏನು ಸಿಗಲ್ಲ ಹೇಳಿ ಎಲ್ಲ ಸಿಕ್ಕೇ ಸಿಗುತ್ತೆ ಇನ್ನು ಯೂಟೂಬ್ನಲ್ಲಿ ಗೇಮ್ಗಳನ್ನ ನೋಡೋದಾಗಿರಲಿ ಅಥವಾ ನಾವೂ ಆ ಗೇಮ್ ವೋಟ್ ಏನಾದರೂ ವೋಟ್ ಮಾಡೋದಾಗಿರಲಿ ಆ ವೋಟ್ ಮಾಡಿದ ತಕ್ಷಣ ನಾವೇನಾದರೂ ಹಾಂ ನಾನು ವೋಟ್ ಮಾಡಿದೆ ನನ್ಗೆ ಯಾರು ಇಷ್ಟವೋ ಅವ್ರಿಗೆ ವೋಟ್ ಮಾಡಿದೆ ಅನ್ನೋ ಸಂತೋಷ ಖುಷಿ ನಮಗೆ ಭಾಳ ಇರ್ತೈತಿ ಇನ್ನೇನಾದರೂ ನಮ್ಮ ಫ್ರೆಂಡ್ಸ್ ಜೊತೆ ಕೂತು ಅಥವಾ ಸ್ಕೂಲ್ ಫ್ರೆಂಡ್ಸ್ ಹೈ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಯಾರೇ ಆಗಿರಲಿ ಯಾರದದು ಪ್ಲ್ಯಾನ್ ಮಾಡಿಕೊಂಡು ಓ ಇಲ್ಲಿ ಮ್ಯಾಚ್ ನಡಿತಾ ಇದೆ ಅಲ್ಲಿ ಹೋಗಿ ನಾವು ಲೈವ್ ಆಗಿ ನೋಡೋಣ ಬನ್ನಿ ಅಂತ ಹೇಳಿದಾಗ ಅವರು ಹಾಂ ಬಾರೇ ಹೋಗೋಣ ಅಂತ ಹೇಳಿದಾಗ ನಮ್ಗೆ ಖುಷಿ ಆಕ್ತೈತಿ ಅಲ್ಲಿ ಹೋಗಿ ನೋಡಿದ ತಕ್ಷಣ ಕುಂತು ನೋಡಬೇಕು ನೋಡ್ತಾ ನೋಡ್ತಾ ನೋಡ್ತಾ ನಮಗೂ ಅದು ಆಟದ ಬಗ್ಗೆ ಇಂಟ್ರಸ್ಟ್ ಇಲ್ಲಾಂದರೆ ಇಂಟ್ರಸ್ಟ್ ಬರುತ್ತೆ ಮತ್ತು ಅಲ್ಲಿ ಯಾವ ರೀತಿ ಆಡ್ತಾರೆ ಯಾವ ರೀತಿ ಪ್ಲ್ಯಾನ್ಸ್ ಇರತ್ತೆ ಮತ್ತು ಅಲ್ಲಿ ಯಾವ ರೀತಿಯಾಗಿ ಅರೇಂಜ್ ಮಾಡಿರ್ತಾರೆ ಅಂದರೆ ಆಟಗಾರ್ರಿಗೆ ಯಾವ ರೀತಿ ಆಟ ಆಡ್ಬೇಕು ಅನ್ನೋದು ಅಲ್ಲಿ ಕೋಚ್ ಇದ್ದೇ ಇರ್ತಾರೆ ಸೋ ಅವರು ಹೇಳೋ ರೀತಿ ಆಗಿರಲಿ ಅವ್ರು ಆಡೋ ರೀತಿ ಆಗಿರಲಿ ನಾವು ನೋಡಿದಾಗ ಖುಷಿ ಆಗುತ್ತೆ ಓ ಲೈವ್ ನೋಡಿದ ತಕ್ಷಣ ಓ ನಾವು ಟಿ ವಿಲಿ ನೋಡುದಕ್ಕೂ ಮತ್ತು ಲೈವ್ ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಅನಿಸ್ತೈತಲ್ಲ ಓ ನಾವು ಈ ಓ ಟಿವಿ ಒಳಗೆ ನೋಡಿದ್ರೆ ಇದೆಲ್ಲ ನಾವು ಮಿಸ್ ಮಾಡ್ಕೊಂತೇವೆ ಅಂತ ಅನಸ್ತೈತೆ ನಮ್ಗೆ ಲೈವಾಗಿ ನೋಡತ್ರ ಓ ಇಲ್ಲಿ ಹಿಂಗೆ ನಡಿತೈತಿ ಟಿವಿ ಒಳಗೆ ಬೇರೆ ರೀತಿ ತೋರಿಸ್ತಾರಲ್ಲ ಅಂತ ಹೇಳಿ ನಾವ ಅನಸ್ತೈತೆ ನಮ್ಗೆ ಅಲ್ಲಿ ಹೋದ ತಕ್ಷಣ ಸೋ ಅಲ್ಲಿ ಲೈವ್ ನೋಡೋಕ್ಕಿಂತ ಟಿ ವಿಲಿ ನೋಡೋಕ್ಕಿಂತ ಹೆಚ್ಚಾಗಿ ಲೈವ್ ನೋಡುದು ಇಂಟ್ರಸ್ಟ್ ಸೋ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಲೈವ್ ನೋಡಬೇಕು ಈವಾಗಂತೂ ಕಾಲೇಜ್ ಸ್ ಕಾಲೇಜ್ ಸ್ಟೂಡೆಂಟ್ ಅಂತೂ ಎಲ್ಲಾದರೂ ಏನಾದರೂ ಕ್ರೀಡಾ ಕ್ರೀಡಾ ಪಟ ಏನಾದರೂ ನಡಿತ ಇದೆ ಅಥವಾ ಸ್ಫೋಟ್ಸಿಂದು ಏನಾದರೂ ಇದೆ ಅಂತ ಹೇಳಿದರೆ ಅವರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮುಂದೆ ಹೋಗಿರ್ತಾರೆ ಮತ್ತು ಎಲ್ಲದ್ಕಿಂತ ಹೆಚ್ಚಾಗಿ ಅವರು ಆಟನ ನೋಡೋದಕ್ಕಿಂತ ಆಟ ಆಡಬೇಕು ಅಂತ ಭಾಳ ಇಷ್ಟಪಡ್ತಾರೆ ಸೋ ಆಟ ನೋಡೋಕ್ಕಿಂತ ಹೆಚ್ಚಾಗಿ ನಾವು ಆಟ ಆಡಿದರೆ ದೈಹಿಕವಾಗಿ ನಾವು ಸ್ಟ್ರಾಂಗ್ ಆಗ್ತೀವಿ ಸೋ ಈ ಸ್ಪೋಟ್ಸ್ಗಳಿಂದ ತುಂಬ ಉಪಯೋಗ ಇದೆ ಇನ್ನು ಕ್ರಿಕೆಟ್ ಆಡೋದರಿಂದ ಯಾವ ರೀತಿ ಪ್ಲ್ಯಾನ್ ಮಾಡಿ ಯಾ ಯಾ ಹೆಂಗೆ ಬಾಲ್ ಬಂದರೆ ನಾವು ಯಾವ ರೀತಿ ಹೊಡಿಬೇಕು ಅನ್ನೋದು ಪ್ಲ್ಯಾನ್ ಎಲ್ಲ ಗ್ರಿಪ್ ಅದೆಲ್ಲ ಸಿಗತ್ತೆ ಮತ್ತು ನಮ್ಮ ಮೈಂಡ್ ಯಾವಾಗಲೂ ಚುರ್ಕಾಗಿ ಇರತ್ತೆ ಇನ್ನೇನಾದರೂ ಹೇಳ್ಬೇಕು ಅಂತಂದರೆ ಇನ್ನು ಕಬಡ್ಡಿ ಕಬಡ್ಡಿ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ಅಲ್ಲಿ ಆಡೋದಂತೂ ಭಾರಿ ಭಾರಿ ಇಂಪಾರ್ಡೆಂಟ್ ಕಬಡ್ಡಿ ಆಡಬೇಕಂದ್ರೆ ಮೈಂಡ್ ಯಾವಾಗಲೂ ಫ್ರೆಶ್ ಆಗಿರಬೇಕು ಮತ್ತು ಕಾನ್ಸಂಟ್ರೇಶನ್ ಇರಬೇಕು ಗಮನ ಅನ್ನೋದು ಮುಖ್ಯ ಆಗುತ್ತಲ್ಲಿ ಸೋ ಗಮನ ಇದ್ದರೆ ಮಾತ್ರ ನಮ್ಮ ಎದುರಾಳಿ ಯಾವ ರೀತಿ ಬರ್ತಾ ಇದ್ದಾನೆ ಯಾವ ರೀತಿ ಯಾರಿಗೆ ಮುಟ್ತಾ ಇದ್ದಾನೆ ಯಾವ ರೀತಿಯಾಗಿ ನಮ್ಮನ್ನು ಮುಟ್ಟಿ ಹೋಗ್ಬೋದು ಅಥವಾ ಬೋನಸ್ ಗೆರೆ ಅನ್ನೋದು ಇರುತ್ತಲ್ಲಿ ಅದನ್ನು ಅವನು ಬೋನಸ್ ತಗೊಂಡು ಹೋಗ್ತಾನೆ ಬೋನಸ್ ಗೆರೆನ ಟಚ್ ಮಾಡಿ ಹೋಗ್ತಾನೋ ಅಥ್ವಾ ನಮ್ಮನ್ನೆಲ್ಲ ಔಟ್ ಮಾಡಿ ಹೋಗ್ತಾನೋ ನಮ್ಮನ್ನು ನಮ್ಮ ಅಷ್ಟರಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದ ಅನ್ನೋನ್ ಅನ್ನೋದನು ನಾವು ತಿಳ್ಕೊಬೇಕಂದರೆ ಮೈಂಡ್ ಯಾವಾಗಲೂ ಫ್ರೆಶ್ ಆಗಿರಬೇಕು ಕಾನ್ಸಂಟ್ರೇಶನ್ ಇರಬೇಕು ಎಲ್ರೂ ಎಲ್ರತ್ ಎಲ್ಲ ಕಣ್ಣು ಮಾತ್ರ ಅವ್ನ ಹತ್ರ ಇದ್ದರೆ ನಮ್ಮ ಲಕ್ಷ್ಯ ಮಾತ್ರ ಲಕ್ಷ್ಯ ಅಂದರೆ ಗಮನ ಎಲ್ರ ಹತ್ರ ಸೆಳಿತಾ ಇರಬೇಕು ಅಂದರೆ ನೋಡ್ತಾ ಇರ್ಬೇಕು ಎಲ್ಲ ಕಡೆಗೂ ಕಣ್ಣಾಡಿಸ್ತಾ ಇರಬೇಕು ಎಲ್ಲದ್ಕಿಂತ ಹೆಚ್ಚಾಗಿ ಅವನು ಯಾ ಅವನ್ನ ಯಾವ ರೀತಿ ನಾವು ತಡೆ ತಡಿಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು ಯಾಕಂದರೆ ಅವ್ನು ಏನಾದರೂ ಒಂದು ಸ್ವಲ್ಪ ಆಕ್ ನಮ್ಮ ಲಕ್ಷ್ಯ ಏನಾದರೂ ಆ ಕಡೆ ಈ ಕಡೆ ಹೋಗಿಬಿಟ್ರೆ ಆಯಿತು ಮುಗಿದೋಯಿತು ಅವ್ನು ನಮ್ಮನ್ನು ಔಟ್ ಮಾಡಿ ಹೋಗಿಬಿಡ್ತಾನೆ ಅದನ್ನು ನಾವು ತಲೇಲಿ ಇಟ್ಕೊಬೇಕು ಸೋ ಆಟ ಅಂತ ಬಂದರೆ ದೈಹಿಕವಾಗಿ ಶ್ಟ್ರಾಂಗ್ ಆಗಿರಬೇಕು ಮಾನಸಿಕವಾಗಿ ಆಗಿರಲಿ ದೈಹಿಕವಾಗಿ ಆಗಿರಲಿ ಎಲ್ಲ ರೀತಿಯಿಂದ ಶ್ಟ್ರಾಂಗ್ ಆಗಿದ್ದರೆ ಮಾತ್ರ ನಾವು ನೋಡುವನ್ ಆಡುವಂಥ ಗೇಮ್ ಆಗಿರಲಿ ಏ ನಮ್ಮ ಎದುರಾಳಿಗಳನ್ ಆಗಿರಲಿ ಸೋಲಿಸ್ಬೋದು ನಾವು ಆಡೋ ಗೇಮನ್ನ ಗೆಲ್ಲಿಸ್ಬೋದು ನಮ್ಮ ಎದುರಾಳಿ ಇರುವಂಥದನ್ನು ಇರುವಂಥವ್ರನ್ನ ಸೋಲಿಸ್ಬೋದು ಸೋ ಹಾಗಾಗಿ ಶ್ಟ್ರಾಂಗ್ ಆಗಿರಬೇಕು ಇನ್ನು ನಾವು ಆಡ್ತಾ ಇಲ್ಲಪ್ಪ ನಮ್ಗೆ ಆಡಕ್ಕಾಗಿಲ್ಲ ಅಂದರೆ ಯೂಟೂಬ್ ಮತ್ತು ಟಿವಿ ನೇರ ಪ್ರಸಾದ ಪ್ರಸಾರವಾಗಿ ನೋಡಬೇಕು ಅಂದರೆ ತುಂಬ ಖುಷಿಯಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಹೋಗಿ ನೇರವಾಗೇ ಅಲ್ಲೇ ಕೂತುಕೊಂಡು ನೋಡೋದಂದರಂತೂ ಭಾಳ ಖುಷಿ ನಮ್ಗೆ ಸೋ ನೇರವಾಗೇ ಒಂದು ಸತಿ ಆದಷ್ಟು ನೇರವಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನಂತೂ ನಂಗೆ ಅಂತೂ ಭಾಳ ಖುಷಿ ಎಲ್ಲನೂ ಲೈವ್ ಆಗಿ ನೋಡೋದಾಗಿರಲಿ ಮತ್ತು ನಾನೇ ಅಲ್ಲಿ ಆಟಾಡುವಾಗ ನಾನು ಕೂತುಕೊಂಡು ನೋಡೋದಾಗಿರಲಿ ನಂಗೆ ಅಂತೂ ತುಂಬ ಅಂದರೆ ತುಂಬ ಖುಷಿ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಹೋಗಿ ವಿಸಿಟ್ ಮಾಡಿ ಒಂದು ಸರ್ತಿ ನೋಡಿ ಬರಬೇಕು ಮ್ಯಾಚ್ ಆಗಿರಲಿ ಕಬಡ್ಡಿ ಖೋ ಖೋ ಎಲ್ಲನೂ ಸೋ ನಾವು ಲೈವ್ ಆಗಿ ಹೋಗಿ ನೋಡೋದನ್ನ ಇಷ್ಟಪಡ್ತೀನಿ ನಾನಂತೂ ತುಂಬ ಇಷ್ಟಪಡ್ತೀನಿ ಲೈವ್ ಆಗಿ ನೋಡೋದನ್ನ ಎಲ್ಲದ್ಕಿಂತ ಹೆಚ್ಚಾಗಿ ನಂಗೆ ಫ್ರೆಂಡ್ ಜೊ